ನಾನು ಅಡುಗೆ ಮಾಡುವಾಗ ನಾನು ತುಂಬ ಎಚ್ಚರಿಕೆಯಿಂದಾ ಇರ್ತಿನಿ ಯಾಕೆಂದರೆ ನಂಗೆ ತುಂಬ ಸಲ ಬೆಂಕೆಯಲ್ಲಿ ಸುಟ್ಕೊಂಡಿದ್ದೀನಿ ಮತ್ತು ಬಿಸಿ ಪಾತ್ರೆ ಮುಟ್ಟಿದಿನಿ ಎಣ್ಣೆ ಕೂಡ ನನಗೆ ಹಾರಿಸ್ಕೊಂಡಿದಿನಿ ಈ ಥರ ಎಲ್ಲ ಅನುಭವಗಳ್ ನನಗೆ ಆಗಿದೆ ಹಾಗಾಗಿ ನಾನು ಅಡ್ಗೆ ಮಾಡುವಾಗ ನಾನು ತುಂಬ ಎಚ್ಚರಿಕೆಯಿಂದ ಇರ್ತಿನಿ ನಾವು ಅಡ್ಗೆ ಮಾಡುವಾಗ ನಮ್ಮ ಜೊತೆಯಲೊಂದು ಬಟ್ಟೆನೆ ಇಟ್ಕೊಂಡಿರಬೇಕು ಅಂದರೆ ಏಕಂದರೆ ಬಿಸಿ ಪಾತ್ರೆ ಮುಟ್ಟಿದಾಗ ಬಟ್ಟೆಯಿದ್ರೆ ನಾ ಬಟ್ಟೆನೆಯಿಂದ ಬಟ್ಟೆಯಿಂದ ಎತ್ತಿಡ್ಬೋದು ಮತ್ತು ನಾವು ಎಣ್ಣೆ ಕಾಯಕೆಂತ ಒಂದು ಪಾತ್ರೆಗೆ ಇಟ್ಟಾಗ ಕೂಡ ನಾವು ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೆಮಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಇನ್ನು ತುಂಬ ಬೇಗ ಬಿಸಿಯಾಗಿಬಿಡುತ್ತೆ ಅವಾಗ ನಾವೇನಾದ್ರು ಪಾತ್ರೆಗೆ ಹಾಕಿದ್ ತಕ್ಷಣ ನಮ್ಮ ಮುಖಕ್ ಎಣ್ಣೆ ಹಾರತ್ತೆ ಇದು ನನಗೆ ಎಕ್ಸ್ಪಿರಿಯನ್ಸ್ ಆಗಿದೆ ಕೂಡ ಸೊ ಹಾಗಾಗಿ ನಾವು ಲೊ ಫ್ಲೆಮಲ್ಲಿ ಎಣ್ಣೆ ಬಿಸಿ ಮಾಡಿದ್ರೆ ಯಾವುದೆ ರೀತಿಯಾದ ಎಣ್ಣೆ ಹಾರ ಹಾರೊಲ್ಲ ನಮಗೆ ಮತ್ತು ನಾವು ಅಡುಗೆ ಮಾಡುವಾಗ ಯಾವುದೊ ಒಂದು ವಿಷಯ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡೊದಾಗ್ಲಿ ಈ ಥರಯೆಲ್ಲ ಮಾಡಬಾರ್ದು ಈ ಆ ಥರ ಮಾಡಿದಾಗ ನಾವು ಅಡ್ಗೆಗೆ ಏನು ಹಾಕ್ತಿದ್ದೀವಿ ಅಂತಾ ನಮಗೆ ಗೊತ್ತಾಗೊಲ್ಲ ಏನೊ ಕೈಗೆ ಸಿಕ್ಕಿದ ಹಾಕ್ತಿವಿ ನಮ್ಮ ಮನಸಲ್ಲಿ ಯಾವುದೆ ರೀತಿ ಯೋಚನೆ ಇಲ್ಲದೆ ಅಡುಗೆ ಮಾಡಬೇಕು ಅವಾಗ ಅಡುಗೆ ಚೆನ್ನಾಗ್ ಬರುತ್ತೆ ಯಾವುದೆ ರೀತಿ ಕೈ ಸುಟ್ಕೊಳೋದು ಅಥ್ವ ಎಣ್ಣೆ ಹಾರಿಸ್ಕೊಳ್ಳುದು ಈ ಥರ ಯಾವುದೆ ಘಟನೆಗಳು ಕೂಡ ಆಗೊಲ್ಲ